ನನಗೆ ಕಳೆದ ಒಂದು ವರ್ಷಗಳ ಹಿಂದಿನಿಂದಲೂ ತುಂಬ ಏರ್ಫಾಲನ್ನು ನಾನು ಅನ್ಭವ್ಸಿದೆ ಕೂದಲು ಜಾಸ್ತಿ ಉದ್ರೊಕ್ಕೆ ಸ್ಟಾಟ್ ಆಯ್ತು ಯಾಕೆ ಅದು ನನಗೆ ತಿಳಿತಿರ್ಲಿಲ್ಲ ಏನಕ್ಕೆ ಅಂತ ಆ ನಂತರ ನಾನು ತುಂಬ ರಿಸರ್ಚ್ ಮಾಡಿ ಆಮೇಲೆ ಡಾಕ್ಟ್ರಿಗೆಲ್ಲ ಹೋಗಿ ತೋರಿಸ್ದಾಗ ನಂಗೆ ಗೊತ್ತಾಯ್ತು ಅದು ವಿಟಮಿನ್ ಡೆಫಿಶಿಯನ್ಸಿಯಿಂದ ಏರ್ಫಾಲ್ ಆಗುತ್ತೆ ಅಂತ ಆ ನಂತರ ನಾನು ತುಂಬ ಎಚ್ಚೆತ್ಕೊಂಡು ಒಳ್ಳೆ ಡಯೇಟು ಈ ರೀತಿ ಎಲ್ಲ ಮಾಡೋಕ್ಕೆ ಹೋದೆ ಮತ್ತು ನಾನು ಏನು ತಪ್ಪು ಮಾಡ್ತಿದ್ದೀನಿ ಅಂದರೆ ನಾನು ಜಾಸ್ತಿ ಬಿಸಿಲಿಗೆ ನಾನು ನಾನು ಹೋಗ್ತಿರ್ಲಿಲ್ಲ ಇದು ನಾವು ಅಂದ್ಕೊಳ್ತೀವಿ ಬಿಸ್ಲಿಗೆ ಹೋಗ್ಬಿಟ್ರೆ ನಾವು ಕಪ್ಪಗೆ ಆಗಿಬಿಡ್ತೀವಿ ಟ್ಯಾನ್ ಆಗ್ತೀವಿ ಅಂತ ಅದು ತಪ್ಪು ನಾವು ಬೆಳಗಿನ ನಾವು ಬೆಳಗ್ಗೆ ಸೂರ್ಯ ಹುಟ್ಟುವ ಬಿಸಿಲು ಮತ್ತು ಸಂಜೆ ಸೂರ್ಯ ಮುಳುಗೋ ಟೈಮಲ್ಲಿ ಇರೋ ಬಿಸ್ಲುಗೆ ನಾವು ಆದಷ್ಟು ನಾವು ಹೋಗ್ಬೇಕು ಏಕೆಂದ್ರೆ ಅದು ನಮಗೆ ಸ್ಕಿನ್ನಿಗೆ ತುಂಬ ಒಳ್ಳೇದು ಅಂತೆಯೇ ಹೇಳೋಕ್ಕೆ ಇಷ್ಟಪಡ್ತೀನಿ ಏಕೆಂದ್ರೆ ಆ ಸನ್ ರೈಸು ನಮ್ಮ ದೇಹದ ಮೇಲೆ ಬಿದ್ದಾಗ ನಮಗೆ ಸ್ಕಿನ್ನುಗೆ ಕೂಡ ಒಂದು ಎಲ್ದಿಯಾಗಿರುತ್ತೆ ಮತ್ತು ಕೂದ್ಲಿಗೂ ಕೂಡ ತುಂಬ ಎಲ್ದಿಯಾಗಿರುತ್ತೆ ಅಂತೆಯೇ ಹೇಳೋಕ್ಕೆ ಇಷ್ಟಪಡ್ತೀನಿ ಮತು ನಾವು ಆದಷ್ಟು ಡೈರಿ ಪ್ರಾಡಕ್ಟ್ಸು ಮತ್ತು ಕರಿ ಲೀವ್ಸು ಈ ತಾ ಈ ರೀತಿ ನಾವು ಎಲ್ಲ ತಿಂದಾಗ ಅದು ನಮಗೆ ಕೂದ್ಲಿಗೆ ಒಳ್ಳೆ ನ್ಯೂಟ್ರಿಯೆಂಟ್ಸು ಬರುತ್ತೆ ಅವಾಗ ಕೂದಲು ಉದ್ರೂದಿಲ್ಲ ಆದಷ್ಟು ನಾವು ಪೌಷ್ಟಿಕವಾದ ಆಹಾರನ ತಿನ್ನೊಕ್ಕೆ ನಾವು ಪ್ರಯೋಜಿಸಬೇಕು ಮತ್ತೆ ಪ್ರಯತ್ನಿಸಬೇಕು ಅವಾಗಲೆ ನಮಗೆ ದೇಹಕ್ಕೂ ಒಳ್ಳೇದು ನಮ್ಮ ಆರೋಗ್ಯಕ್ಕೂ ಒಳ್ಳೇದು ನಮ್ಮ ದೇಹದ ಅಂಗಗಳಿಗೂ ಒಳ್ಳೇದು ಅಂತೆಯೇ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತೆ ನಾವು ಕರಿಬೇವ್ನ ಸೊಪ್ಪು ಈ ರೀತಿ ತಿನ್ನೋದ್ರಿಂದ ನಮ್ಮ ಕೂದಲುಗಳು ಉದ್ರೋದು ಕಡಿಮೆ ಆಗುತ್ತೆ ಈ ರೀತಿ ಸಂದರ್ಭಗಳ್ನ ನಾನು ತುಂಬ ಕ ಇವಾಗ ಫರ್ಸ್ಟ್ ಆಫ್ ಆಲ್ ನಮಗೆ ಕೂದಲು ಉದುರಿದಾಗ ತುಂಬ ಭಯ ಆಗುತ್ತೆ ಯಾಕೆ ಉದುರ್ತಿದೆ ಏನು ಅಂತ ನಮಗೆ ತಿಳಿಯೂದಿಲ್ಲ ಆವಾಗ ನಾವು ರಿಸರ್ಚ್ ಮಾಡಿಯೇ ತಿಳ್ಕೊಂಡಾಗ ಈ ರೀತಿ ಸವಾಲುಗಳನೆಲ್ಲ ನಾವು ಎದುರಿಸಿ ನಾವು ನಿಲ್ಬೋದು ಇವಾಗ ನಮ್ಮ ದೇಹದಲ್ಲಿ ನಮ್ಗೆ ಏನಾಗ್ತಿದೆ ಅಂತ ನಾವು ತಿಳ್ಕೊಳ್ಬೇಕು ಇವಾಗ ನಮಗೇನಾದ್ರು ಡಿಫಿಷಿಯನ್ಸಿ ಇದ್ರೆ ನಾವು ಆದಷ್ಟು ಅದನ್ನು ಊಟದ ಮೂಲಕ ನಾವು ಪಡೆಯಲು ಪ್ರಯತ್ನಿಸಬೇಕು